ನಮ್ಮ ಹಳ್ಳಿ ಕಡೆ ತಲೆ ಭಾದೆ ನೆಗಡಿ ಜ್ವರ ಕೆಮ್ಮು ಹೀಗೆ ಸಣ್ಣ ಸಣ್ಣ ಕಾಯಿಲೆಗಳಿಗೆ ಮಾತ್ರ ಚಿಕಿತ್ಸೆ ಇದೆ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ಇಲ್ಲ ಕಣ್ಣಿನ ಸಮಸ್ಯೆ ಆಗಲಿ ಹೃದಯದ ಸಮಸ್ಯೆ ಆಗಲಿ ಯಾವುದಾದ್ರೂ ಆಪ್ರೇಷನ್ ಆಗಬೇಕಾಗಿದ್ರೆ ಇಲ್ಲ ಕಿಡ್ನಿ ಸಮಸ್ಯೆಯೋ ಇಲ್ಲೊ ಕಾಲು ಕೈ ಮುರಿದೋಗಿದ್ರೆ ಅದಕ್ಕೆ ಆಪ್ರೇಷನ್ ಮಾಡ್ಬೇಕಾದ್ರೂ ಈ ಥರ ಇಂಥ ಸಮಸ್ಯೆಗಳಿಗೆ ಇಲ್ಲಿ ಚಿಕಿತ್ಸೆ ಇಲ್ಲ ನಾವು ಹೋಗಬೇಕು ದೂರ ದೂರದ ಹಾಗೆ ಮೈಸೂರು ಬೆಂಗಳೂರು ಹೀಗೆ ನಾನಾ ಕಡೆ ನಾನಾ ಥರ ಆಸ್ಪತ್ರೆಗೆ ನಾವು ಚಿಕಿತ್ಸೆಗೆ ಹೋಗ್ಬೇಕಾಗುತ್ತೆ ಎಲ್ಲ ಹೀಗೇ ನಮ್ಮ ಮಾವನಿಗೆ ಈಗ ಒಂದು ವರ್ಷದಿಂದೆ ಆ್ಯಕ್ಸಿಡೆಂಟ್ ಆಗ್ಬಿಡ್ತು ಕೊಳ್ಳೆಗಾಲದಲ್ಲಿ ಆಗೋದೆಯ ಅವ್ರು ತುಂಬ ಬ್ಲೆಡ್ ಹೋಗ್ಬಿಟ್ಟಿತು ತುಂಬ ಬ್ಲೆಡ್ ಅಂದರೆ ಅವ್ರು ಅಲ್ಲಿರೋ ಬ್ಲೆಡ್ಡಲ್ಲಿ ಎಲ್ಲ ಹೊರ್ಟೋಗ್ಬಿಟ್ಟಿತ್ತು ತುಂಬ ದೊಡ್ಡ ಮನುಷ್ಯ ಅವರು ತುಂಬ ದಪ್ಪಕ್ಕೆ ಇದ್ದರು ಆಕ್ಸಿಡೆಂಟ್ ಆಗಿದ್ದ ಫೋರ್ಸ್ಗೆ ಅವರು ಬದುಕೋದೇ ಇಲ್ಲ ಇಲ್ಲಿ ಅವ್ರು ಬದುಕೋದೆ ಇಲ್ಲ ಏನಕ್ಕೆ ಎತ್ಕೊಂಡು ಹೋಗ್ತಿರೋ ದುಡ್ಡು ಏನಕ್ಕೆ ಖರ್ಚು ಮಾಡ್ತೀರ ನೀವು ಅವ್ರು ಬದ್ಕೋದೆ ಇಲ್ಲ ಅಂತ ಅಂತ ಹೇಳಿದ್ರು ಆದರೆ ನಾವು ಮೈ ಬೆಂಗ್ಳೂರಿಗೆ ಕರ್ಕೊಂಡೋಗ್ಬೇಕು ಹೋದಾಗ ನಾಲ್ಕು ಲಕ್ಷ ಖರ್ಚಾಯಿತು ಅವ್ರು ಮಾತಾಡೋಲ್ಲ ಎದ್ದು ಓಡಾಡೋದು ಇಲ್ಲ ತಾವು ಎತ್ಕೊಂಡು ಊಟನೂ ಮಾಡೋಲ್ಲ ಆದರೆ ಹೇಳಿದ್ದು ಅರ್ಥ ಆಗುತ್ತೆ ಅವ್ರು ರಿಯಾಕ್ಷನ್ ಕೊಡ್ತಾರೆ ಹ್ಞೂ ಹಾಂ ಅಂತ ಅಷ್ಟೇ ಆ ಥರ ತಯಾ ಏನೋ ಚಿಕಿತ್ಸೆ ಮಾಡ್ಸೋದಕ್ಕೆ ಅವರು ಬದುಕಿದ್ರು ಇಲ್ಲಿ ಕೊಳೆಗಾಲದಲ್ಲೇ ನಾವು ಹಾಕೋ ಕೂತಿದ್ದರೆ ಇಲ್ಲಂತ ಆ ಥರ ಮಿಷಿನ್ ಇಲ್ಲ ಅಲ್ಲಿ ಅವ್ರಿಗೆ ಅಲ್ಲಿ ಚಿಕಿತ್ಸೆ ಮಾಡುವಂಥ ಮಿಷಿನ್ ಇಲ್ಲ ವೈದ್ಯರಿಲ್ಲ ಅವರಿಗೆ ಈ ತಲೆ ಎಲ್ಲ ಪೆಟ್ಬಿದ್ದಿತ್ತು ಮತ್ತೆ ಆರ್ಟಲ್ಲೆಲ ಪೆಟ್ಬಿದ್ದಿತ್ತು ಕೈ ಕಾಲೆಲ್ಲ ತುಂಬ ಏಟಾಗಿತ್ತು ಅವ್ರು ಬದ್ಕಿದ್ದೆ ಒಂದು ಆಕಸ್ಮಿಕ ಅವ್ರನ್ನ ಬದುಕ್ತಾರೆ ಅಂತ ನಾವೇ ಅಂದ್ಕೊಂಡಿರ್ಲಿಲ್ಲ ಎಷ್ಟೇ ಖರ್ಚು ಮಾಡ್ದ್ರು ಅವರು ಬದುಕೋದೇ ಇಲ್ಲ ಅಂತ ಅಂದ್ಕೊಂಡಿದ್ವಿ ಆದರೆ ನಾವು ಮೈಸೂರಿಗೆ ಕರ್ಕೊಂಡೋಗಿ ಅಲ್ಲೂ ಆಗೋಲ್ಲ ಅಂದ್ಬಿಟ್ಟು ಬೆಂಗ್ಳೂರಿಗೆ ಕರ್ಕೊಂಡೋದ್ವಿ ಬೆಂಗಳೂರಲ್ಲಿ ನಾಲ್ಕು ಲಕ್ಷ ಖರ್ಚಾಯಿತು ಆದರೆ ಅವರು ಮಾತಾಡ್ತ ಮಾತಾಡಲ್ಲ ಮಾತಾಡಿದ್ದು ಅರ್ಥ ಆಗುತ್ತೆ ಊಟ ಮಾಡ್ತಾರೆ ಚೆನ್ನಾಗೆ ಊಟ ಮಾಡ್ತಾರೆ ನಾವು ಚೆನ್ನಾಗಿರೋ ಮನುಷ್ಯ ಆರೋಗ್ಯವಾಗಿರೊ ಮನುಷ್ಯ ಎಷ್ಟು ಊಟ ಮಾಡ್ತಾರೆ ಅಷ್ಟೇ ಊಟ ಮಾಡ್ತಾರೆ ಆದರೆ ಅವರು ಮಾತಾಡೋಲ್ಲಎದ್ದು ಓಡಾಡೋದಿಲ್ಲ ರಿಯಾಕ್ಷನ್ ಕೊಡ್ತಾರೆ ಅವನು ಅವ್ರನ್ನ ನಾವು ಮಾತಾಡಿದ್ದು ಅವ್ರ್ಗೆ ಅರ್ಥ ಆಗುತ್ತೆ ಆದರೆ ಅವರು ನಮ್ಮ ನನ್ನ ಜೊತೆ ಮಾತಾಡೋಕ್ಕಾಗಲ್ಲ ಆ ಥರ ಮಾಡಿದ್ರು ಅಂದರೆ ಇಲ್ಲಿ ಸಣ್ಣ ಪುಟ್ಟ ಈ ಈ ಆಸ್ಪತ್ರೆಗಳಲ್ಲಿ ಬರಿ ಜ್ವರ ಕೆಮ್ಮು ನೆಗಡಿ ತಲೆ ಭಾದೆ ಈ ತರದ್ಕೆ ಮಾತ್ರ ಚಿಕಿತ್ಸೆ ಇರೋದರಿಂದ ನಾವು ಬೇನೆ ದೊಡ್ಡದು ಅಂದರೆ ಹೇಳ್ಬೇಕು ಕಣ್ಣು ಆಪ್ರೇಷನ್ನು ಆರ್ಟ್ ಆಪ್ರೇಷನ್ನು ಕಿಡ್ನಿ ಆಪ್ರೇಷನ್ನು ಯಾವುದೋ ಏನೋ ಆಪ್ರೇಷನು ಏನೋ ಗಂಟಿತ್ತು ಆಪ್ರೇಷನ್ನು ಶುಗರು ಶುಗರ್ ಆಪ್ರೇಷನ್ನು ಇಲ್ಲ ಪೈಲ್ಸು ಪೈಲ್ಸ್ ತೆಗಿಬೇಕಾದರೇನೋ ಇಲ್ಲ ಏನೋ ಅತಿ ಹೆಚ್ಚು ಈ ಥರ ದೊಡ್ಡ ದೊಡ್ಡ ಕಾಯಿಲೆಗಳ್ಗೆ ಇಲ್ಲಿ ಇಲ್ಲವೇ ಇಲ್ಲ ಕ್ಯಾನ್ಸರು ಯಾವುದು ಬೇರೆ ಕಾಯ್ಲೆಗಳಿಗೆ ಇಲ್ಲಿ ಚಿಕಿತ್ಸೆಯೇ ಇಲ್ಲ ನಾವು ಹೋಗ್ಬೇಕು ಮೈಸೂರು ಅಥ್ವಾ ಬೆಂಗ್ಳೂರಿಗೆ ಹೋಗ್ಬೇಕು ನಮ್ಮ ಹಳ್ಳಿ ಸೈಡಲ್ಲಿ ದುಡಿಯೋದು ಕಡಿಮೆ ಅವರು ಖರ್ಚು ಮಾಡಿ ಅವ್ರ ಮಕ್ಳಿಗೆ ಎತ್ತಿಟ್ಕೊಂಡು ಅವ್ರು ತಿನ್ನೋದೆ ಅವ್ರಿಗೆ ಹೆಚ್ಚು ಅಂಥದ್ರಲ್ಲಿ ಇಂಥ ಹತ್ರದಲ್ಲೂ ಯಾವುದು ಆಸ್ಪತ್ರೆಗಳು ಇಲ್ಲ ಅವ್ರನ್ನೇ ಸರಿಯಾಗಿ ಚಿಕಿತ್ಸೆಯೂ ಮಾಡೋಕ್ಕಾಗೋಲ್ಲ ಅವರೇನಿದ್ರು ಬಿಸಿಲು ಅಂದೇ ಬೆಂಕಿ ಅಂದೇ ದುಡಿತಾರೆ ಆದರೆ ಏನಕ್ಕೆ ಪ್ರಯೋಜನ ಇಲ್ಲ ಏನಾದರೂ ಹುಷಾರು ತಪ್ಪಿದ್ರೆ ಅವ್ರು ತೋರ್ಸ್ಕೊಳ್ಳೋಷ್ಟು ಅವ್ರ ಹತ್ರ ಹಣ ಇರೋದಿಲ್ಲ ಹಣ ಹಣ ಇದ್ದರೂ ಅವ್ರ ಹೋದ್ರೆ ಮಾತ್ರ ಬದುಕ್ತಾರೆ ಇಲ್ಲಾಂದ್ರೆ ಇಲ್ಲ ಸಾಲ ಮಾಡ್ತಾರೆ ಆದರೆ ಅವರು ಚೇತರಿಸ್ಕೊ ಬರೋ ತನಕ ಆ ಸಾಲಕ್ಕೆ ಬಡ್ಡಿ ಅಂತೆ ಅದಂತೆ ಇದಂತೆ ಅದನ್ನ ಕಟ್ಬೇಕಲ್ಲ ಅಲ್ಲಿ ಕೂತಿದ್ದರೆ ಇಲ್ಯಾರು ಕಟ್ತಾರೆ ಅದಕ್ಕೆ ಹತ್ರದಲ್ಲಿ ಯಾವುದಾದ್ರು ಈ ಥರ ಆಸ್ಪತ್ರೆ ಕಣ್ಣಿಂದು ಕಿಡ್ನಿದು ಹಾಂ ಹೃದಯದ್ದು ಈ ಥರ ಆಸ್ಪತ್ರೆಗಳಿಗಿದ್ದರೆ ಇದ್ದರೆ ನಮಗೂ ಒಂದು ಎಲ್ಪ್ ಆಗುತ್ತಲ್ವ ನಾ ನಮ್ಮ ಪ್ರದೇಶದಲ್ಲಿ ಒಂದು ಆಸ್ಪಿಟ್ಲೇ ದಂಡ ಹತ್ರದಲ್ಲಿದ್ದರೆ ನಮಗೂ ಹೆಲ್ಪ್ ಆಗುತ್ತಲ್ವ ನಾವು ಯಾವಾಗಲೂ ಮೈಸೂರು ಬೆಂಗ್ಳೂರಿಗೆ ಹೋಗೋಕ್ಕಾಗಲ್ಲ ಹೋಗೋರು ಹೋಗ್ತಾರೆ ಆದರೆ ದುಡ್ಡಿಲ್ಲದೇ ಇದ್ದವ್ರು ಏನು ಮಾಡ್ತಾರೆ ಜೀವ ಬೇಕು ಅಂತ ಅಂದ್ರೆ ಎಲ್ಲರೂ ಸಾಲ ಮಾಡ್ಕೊಂಡ್ಬರ್ತಾರೆ ಆದರೆ ಅವ್ರು ಅದನ್ನು ದುಡ್ದು ಕಟ್ಟಬೇಕಲ್ವ ಹತ್ರದಲ್ಲಿದ್ದರೆ ಬಂದು ನೋಡ್ಕೊಳ್ಬೋದು ಅವ್ರು ದುಡ್ದು ಬಿಟ್ಟು ಬಂದು ಕೂಲಿಗೋಗಿ ಬಂದು ನೋಡ್ಕೊಳ್ಬೋದು ಆದರೆ ದೂರದಲ್ಲಿದ್ರೆ ಅವ್ರು ಹೋಗೋಕೆ ಒಂದಿನ ಆಗುತ್ತೆ ಬರೋಕೆ ಒಂದಿನ ಆಗುತ್ತೆ ಅವ್ರೇನು ಮಾಡ್ತಾರೆ ಹತ್ರದಲ್ಲಿದ್ರೆ ತಾನೆ ಅವ್ರು ಬಂದು ಹೋಗಿ ಮಾಡ್ತಾರೆ ಅಲ್ಲೇ ಇರಬೇಕಾಗುತ್ತೆ ಇಂಥ ಈ ಥರ ಚಿಕಿತ್ಸೆಗಳನ್ನು ನಾವು ಪಡೆ ಪಡೆಯಬೇಕಾದಲ್ಲಿ ನಾವು ದೂರದ ಊರಿಗೆ ಮಾತ್ರ ಹೋಗ್ಬೇಕು ಹತ್ತಿರದಲ್ಲಿ ನಮ್ಗೆ ಯಾವುದೇ ಆಸ್ಪತ್ರೆಗಳಿಲ್ಲ